ನಾವು ಕೂಡ ನಮ್ಮ ಮನೇಲಿ ಅಡುಗೆ ಮಾಡೋದಕ್ಕೆ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡ್ತೀವಿ ಮತ್ತೆ ತೆರೆದ ಪಾತ್ರೆಲೂ ಕೂಡ ನಾವು ಮಾಡ್ತೀವಿ ಆದರೆ ಇದಕ್ಕೂ ತೆರೆದ ಪಾತ್ರೆಗಳಿಗೂ ಮತ್ತೆ ಪ್ರೆಷರ್ ಕುಕ್ಕರ್ಗೆ ಏನು ವ್ಯತ್ಯಾಸ ಅಂದರೆ ಪ್ರೆಷರ್ ಕುಕ್ಕರಲ್ಲಿ ನಾವು ಬೇಗನೇ ಅಡುಗೆ ಮಾಡ್ಕೊಳ್ಳೋಕ್ಕೆ ಅದು ಸಹಾಯ ಮಾಡುತ್ತೆ ಇವಾಗ ನೀವು ಅನ್ನಯೆಲ್ಲ ಕೂಗಿಸಿ ಅನ್ನ ಬೇಯಿಸ್ಕೊಂಡ್ಬೇಕಾದ್ರೆ ನೀವು ಕುಕ್ಕರಲ್ಲಿ ಇಟ್ಟರೆ ಐದು ನಿಮಿಷಕ್ಕೆ ಅನ್ನ ಕೂಗಿಬಿಡುತ್ತೆ ಆದರೆ ರಿಸ್ಕ್ ಇರಲ್ಲ ಆರಾಮಾಗಿ ಅನ್ನ ನೀರಾಕ್ಬಿಟ್ಟಿ ನೀವು ಕುಕ್ಕರ್ ಕ್ಲೋಸ್ ಮಾಡ್ಬಿಟ್ಟು ಇವಾಗ ಒಂದು ಲೋಟ ಅನ್ನ ಇಟ್ಟರೆ ಅದಕ್ಕೆ ಎರಡು ಲೋಟ ನೀರಾಕ್ಬಿಟ್ಟಿ ಸೊ ನೀವು ಕುಕ್ಕರಲ್ಲಿ ಮುಚ್ಚಿಬಿಟ್ಟು ನೀವು ವಿಷಲ್ ಇಟ್ಬಿಟ್ಟು ನೀವು ಸ್ಟವ್ ಮೇಲೆ ಇಟ್ಟು ಆನ್ ಮಾಡಿದರೆ ಆರಾಮಾಗಿ ಐದು ನಿಮಿಷದಲ್ಲಿ ಮೂರು ಕೂಗಿ ಕೂಗಿದ ತಕ್ಷಣ ನಿಮ್ಗೆ ಅನ್ನ ಅಡುಗೆ ಆಗೋಗಿರುತ್ತೆ ಆದರೆ ನೀವು ತೆರೆದ ಪಾತ್ರೆಯಲ್ಲಿ ಮಾಡ್ತೀವಿ ಅಂದರೆ ನೀವು ಟೈಮ್ ತಗೊಳ್ಳುತ್ತೆ ಮತ್ತೆ ನೀವು ಒಲೆ ಮುಂದೇನೆ ಇರ್ಬೇಕು ನೀವು ಯಾವುದೇ ರೀತಿ ನೀರು ಉಕ್ದಂಗೆ ನೋಡ್ಕೊಳ್ಬೇಕು ಹಾಂ ಮತ್ತೆ ತುಂಬ ಶ್ರಮ ಪಡಬೇಕು ಆದರೆ ಶ್ರಮ ಪಟ್ರೆನೂ ರುಚೀಲಿ ವ್ಯತ್ಯಾಸ ಇರುತ್ತೆ ಕುಕ್ಕರಲ್ಲಿ ಮಾಡಿದ್ದಕ್ಕಿಂತ ತೆರೆದ ಪಾತ್ರೆಲಿ ನಾವೇ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬಹುದು ಕುಕ್ಕರಲ್ಲಿ ರುಚಿ ಕಡಿಮೆ ಆಗಿರುತ್ತೆ ನಾವು ಹಾಗೆ ಪಾತ್ರೇಲಿ ಓಪನ್ ಇದು ಮಾಡೋಕೆ ಹೋದರೆ ನಾವು ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನೀವು ನೋಡಿ ಹೋಟೆಲ್ಗಳಲ್ಲೆಲ್ಲಾ ಅವರು ಪ್ರೆಷರ್ ಕುಕ್ಕರ್ ಇಂಥವ್ನೆಲ್ಲ ಯೂಸ್ ಮಾಡಲ್ಲ ಅವರೆಲ್ಲ ಒಲೆ ಸೌದೆ ಮೇಲೆ ಅಲ್ಲಿ ಮಾಡ್ತಾರೆ ಅದಕ್ಕೆ ತುಂಬ ಸುಂದ ಸು ಇರೋದು ರುಚಿಯಾಗಿರುತ್ತೆ ಮತ್ತೆ ತುಂಬ ಸೊಗಸಾಗಿ ಇರುತ್ತೆ ಅಂತಲೇ ಹೇಳ್ಬಹುದು ಮತ್ತೆ ಹಳೆ ಕಾಲದಲ್ಲಿ ಮುಂಚಿನ ಕಾಲದಲ್ಲೂ ಅಷ್ಟೇ ಅವರೆಲ್ಲ ಅವಾಗೆಲ್ಲ ಕುಕ್ಕರು ಗ್ಯಾಸು ಈ ರೀತಿ ಇರ್ತಿರಲಿಲ್ಲ ಎಲ್ಲ ಸೌದೇಲಿ ಅಡುಗೆ ಮಾಡ್ತಿದ್ದರು ಅದಕ್ಕೆ ಅವಾಗೆಲ್ಲ ಅವಾಗಿನ ಆಹಾರವೆಲ್ಲ ತುಂಬ ರುಚಿಯಾಗಿ ಇರ್ತಿತ್ತು ಅಂತಲೇ ಹೇಳ್ಬಹುದು ಅದಕ್ಕೆ ಪ್ರೆಷರ್ ಕುಕ್ಕರ್ಗೂ ಮತ್ತೆ ಪಾತ್ರೆಲಿ ಮಾಡೋದಕ್ಕೂ ಈ ತುಂಬ ವ್ಯತ್ಯಾಸ ಇದೆ ಅನ್ನೋದಕ್ಕೆ ಇದೆ ಕಾರಣ